ನಾನು ನನ್ನ ಮಗಳು ಸೇರಿಕೊಂಡು ಒಂದು ಆನ್ಲೈನಲ್ಲಿ ಕುರ್ತಿನ ಆರ್ಡರ್ ಮಾಡಿದ್ವಿ ಅದು ಫೋಟೋದಲ್ಲೂ ಚೆನ್ನಾಗಿತ್ತು ನಮಗೆ ಡೌಟಿತ್ತು ಇದನ್ನು ಆರ್ಡರ್ ಮಾಡಬೇಕೋ ಬೇಡವೋ ಅಂತ ಆದರೂ ನಾವು ಧೈರ್ಯ ತಗೊಂಡು ಒಂದು ಆರ್ಡರ್ ಮಾಡದ್ವಿ ಅದು ಅಮೌಂಟು ಸಹ ಬಹಳ ಕಡಿಮೆ ಇತ್ತು ನೂರ ಐವತ್ತು ರೂಪಾಯಿಯೇನೋ ಇತ್ತು ಆರ್ಡರ್ ಮಾಡದ್ವಿ ಅದು ಬೇಗನೆ ಬಂತು ಮತ್ತೆ ಒಂದು ಫೋರ್ ಡೇಸಲ್ಲೇ ನಮಗೆ ಆರ್ಡರ್ ಬಂತು ಅದು ಪ್ಯಾಕ್ ಓಪನ್ ಮಾಡಿ ನೋಡದ್ವಿ ತುಂಬ ಚೆನ್ನಾಗಿತ್ತದು ಕುರ್ತಿ ನಮಗೆ ಬಹಳ ಆಶ್ಚರ್ಯ ಆಯಿತು ಆನ್ಲೈನಲ್ಲೂ ಸಹ ಬಟ್ಟೆ ತರ್ಸ್ಕೋಬೋದ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಥಿಕ್ಕ್ನೆಸ್ ಚೆನ್ನಾಗಿತ್ತು ಆಮೇಲೆ ಡಿಸೈನಿಂಗ್ ಚೆನ್ನಾಗಿ ಮಾಡಿದ್ದರು ಕಟ್ಟಿಂಗ್ಸ್ ಚೆನ್ನಾಗಾಗಿತ್ತು ಹೊಲಿಗೆಯೂ ತುಂಬ ಕ್ವಾಲಿಟಿ ಇತ್ತು ಹಾಗಾಗಿ ಆನ್ಲೈನಲ್ಲಿ ತೊಗೊಬೋದು ಬಟ್ಟೆ ಅಂತ ನಮಗಾವಾಗ ಕಾನ್ಫಿಡೆನ್ಸ್ ಬಂತು ಯಾಕಂದರೆ ನಾವು ಬೇರೆ ಸರಿ ಪ್ರಾಡಕ್ಟ್ಸ್ ಎಲ್ಲ ತರಿಸಿಕೊಂಡಾಗ ನಮಗೆ ನೆಮ್ಮದಿ ಇರಲ್ಲ ಏನು ಬಟ್ಟೆ ಮುಟ್ಟಿ ನೋಡಬೇಕಾಗತ್ತೆ ಅದರ ಫೀಲಿಂಗ್ ಹೇಗಿದೆ ತುಂಬ ತೆಳು ಬಟ್ಟೆ ಕಳ್ಸ್ಬಿಡ್ತಾರೆ ಕೆಲವರು ವೈಟೇ ಇರಲ್ಲ ಹಾಗಾಗಿ ಇದು ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿತ್ತು ಅಂದರೆ ಫಸ್ಟ್ ಟೈಮ್ ನಾವು ಆರ್ಡರ್ ಮಾಡದ್ವಿ ಆವಾಗ ಆನ್ಲೈನಲ್ಲಿ ಬಟ್ಟೆಗಳನ್ನ ತರ್ಸ್ಕಬೋದು ಬೇರೆ ಬೇರೆ ಥರದ ಡಿಸೈನ್ಗಳನ್ನೂ ಆರ್ಸ್ಕಬೋದು ಬಣ್ಣ ಬಣ್ಣ ಸಿಗತ್ತೆ ರೇಟೂ ಕಡಿಮೆ ಇರುತ್ತೆ ಅಂಗಡಿಗಿಂತ ನಮಗೆ ಐವತ್ತರಿಂದ ನೂರು ರೂಪಾಯಿ ಕಡಿಮೆ ಆಗತ್ತೆ ಬೇರೆ ಬೇರೆ ಕಲರ್ಸ್ ಸಿಗತ್ತೆ ಪ್ಯಾಕೇಜ್ ಸಿಗತ್ತೆ ಆಮೇಲೆ ಆಫರ್ ಸಿಗತ್ತೆ ಹಾಗಾಗಿ ಆ ಥರ ಪ್ರಾಡಕ್ಟ್ಸನ್ನೂ ತರ್ಸ್ಕಬೋದು ಅಂತ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿ ಅವಳು ನನ್ನ ಮಗಳು ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣ್ತದು ಡ್ರೆಸ್ಸು ಸಹ ಬೇರೆ ಅವರ ಫ್ರೆಂಡ್ಸ್ ಎಲ್ಲ ನಾವೂ ಇದನ್ನು ತಗೋಬೇಕು ಅಂತ ಆಸೆಪಟ್ಟರು ಹಾಗಾಗಿ ಆನ್ಲೈನಲ್ಲಿ ಪ್ರಾಡಕ್ಟ್ಸ್ಗಳನ್ನ ತಗೋಬೋದು ಅಂತ ಅನಿಸ್ತು ನನಗೆ